ನಮ್ಮ ಸಂಸ್ಕೃತಿಯ ಮುಖ್ಯ ಉದ್ಯೋಗ ವ್ಯಾಪಾರ ವ್ಯಾಪಾರದಲ್ಲಿ ದಿನಸಿ ವ್ಯಾಪಾರ ಆಗಿರ್ಬೋದು ತರಕಾರಿ ವ್ಯಾಪಾರ ಆಗಿರ್ಬೋದು ಒಟ್ಟಿನಲ್ಲಿ ಒಂದು ವ್ಯಾಪಾರ ಒಂದು ನಮ್ಮದೊಂದು ಸಂಸ್ಕೃತಿಯ ಒಂದು ಉದ್ಯೋಗ ಈ ಉದ್ಯೋಗವನ್ನು ಈಗ ಎಲ್ಲರೂ ದುಡಿತಿದ್ದಾರೆ ಏಕಂದ್ರೆ ಈಗ ನೆಟ್ವರ್ಕ್ ಬಂದಿದೆ ಆ್ಯಂಡ ಎ ಐ ಮಷಿನ್ ಲರ್ನಿಂಗೆಲ್ಲ ಬಂದಿರೋದರಿಂದ ಸಾಫ್ಟ್ವೇರ್ ಕಂಪೆನಿಗಳಲ್ಲಿ ಜನರು ಹೆಚ್ಚಿನ ಉದ್ಯೋಗವಕಾಶಗಳನ್ನು ಗಿಟ್ಟಿಸಿಕೊಳ್ತಾಯಿದ್ದಾರೆ ಮತ್ತು ವ್ಯಾಪಾರ ಅಂತ ಬಂದರೆ ಎಲ್ಲರಿಗೂ ಒಂಥರ ಅಸೂಯೆ ಎಂಬ ಭಾವನೆ ಸೃಷ್ಟಿಯಾಗಿದೆ ಆದ್ದರಿಂದ ಈಗ ವ್ಯಾಪಾರ ಮಾಡ್ಲಿಕ್ಕೆ ಎಲ್ಲರೂ ಹಿಂಜರಿತಾ ಇದ್ದಾರೆ ಮತ್ತು ಏನಂದರೆ ಕೆಲವರದ್ದು ಫ್ಯಾಮಿಲಿಯಿಂದಲೇ ಬಂದಿರ್ತದೆ ವ್ಯಾಪಾರ ಅನ್ನೋದು ಇಂಥ ವ್ಯಾಪಾರಗಳನ್ನು ಈಗ ಜನರು ಮಾಡಲಿಕ್ಕೆ ಇಷ್ಟಪಡ್ತಿಲ್ಲ ಆದರೆ ವಿಷಾದ ಏನಂದರೆ ಅದರಲ್ಲಿ ಆ್ಯಕ್ಚುಲಿ ಒಳ್ಳೆಯ ಒಂದು ಅವಕಾಶ ಇದೆ ಅಂಟ್ರೊಪ್ರುನರ್ಶಿಪ್ ಅಂತ ಒಂದು ಅಂದರೆ ತಮ್ಮದೇ ಒಂದು ಒಳ್ಳೆಯ ಉದ್ಯೋಗವನ್ನು ಮಾಡಲಿಕ್ಕೆ ಅಥವಾ ಉದ್ಯೋಗವನ್ನು ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಒಂದು ಒಳ್ಳೆಯ ಉಪಾಯ ಏನಂದರೆ ನಮ್ಮ ಸಂಸ್ಕೃತಿಯನ್ನು ಪಾಲಿಸುವುದು ಆದರೆ ಇಂತಹ ಸಂಸ್ಕೃತಿಯನ್ನು ಪಾಲಿಸಲಿಕ್ಕೆ ಈಗಿನ ಜನರು ಕೇಳಿಕೊಳ್ತಾಯಿಲ್ಲ ಐ ಟಿ ಬಿ ಟಿ ಕಂಪೆನಿಗಳಲ್ಲೇ ಕೆಲಸ ಬೇಕು ಎಮ್ ಎನ್ ಸಿ ಕಂಪೆನಿಗಳಲ್ಲೇ ಕೆಲಸ ಬೇಕು ಅನ್ನೋರೆಲ್ಲ ಜಾಸ್ತಿಯಾಗಿ ಊರಿಗೆ ಊರನ್ನು ತೊರೆದೇ ಬೆಂಗಳೂರಿಗೆ ಹೋಗ್ತಿದ್ದಾರೆ ಅಂಥ ಸಮಯದಲ್ಲಿ ನಮ್ಮ ಸಂಸ್ಕೃತಿಯ ಬೆಲೆ ಇಲ್ಲವಾಗಿದೆ ನಮ್ಮ ಸಂಸ್ಕೃತಿಯಲ್ಲಿರುವ ಉದ್ಯೋಗಕ್ಕೂ ಬೆಲೆ ಇಲ್ಲದಾಗಿದೆ ಯಾರು ಅವರವ್ರ ಸಂಸ್ಕೃತಿಯ ಒಂದು ಉದ್ಯೋಗವನ್ನು ಪಾಲಿಸ್ತಾ ಇಲ್ಲ ಎಲ್ಲರೂ ತಮ್ಮ ತಮ್ಮ ಇಷ್ಟ ಬಂದ ಹಾಗೆ ಬ್ಯಾಂಗ್ಳೂರಿಗೆ ಹೋಗಿ ಸೆಟ್ಲಾಗ್ತಾಯಿದ್ದಾರೆ ಸೊ ಏನಾಗಿದೆ ಅಂದ್ರೆ ಜಿ ಎಲ್ಲ ಸಂಸ್ಕೃತಿಗಳ ಪದ್ಧತಿಗಳು ಕ್ಷೀಣಿಸ್ತಾ ಬಂದಿದೆ ಮತ್ತು ಏನಂದರೆ ನಾವು ಕಲಿತ ಒಂದು ಕಲಿತ ಒಂದು ಕ್ಷೇತ್ರವೇ ಬೇರೆ ಉದ್ಯೋಗ ಕ್ಷೇತ್ರವೇ ಬೇರೆ ಆಗಿರೋದರಿಂದ ಈಗಿನ ಕಾಲದಲ್ಲಂತೂ ಅದು ಸಹಜವಾಗಿಯೇ ಹೋಗಿದೆ ನಾವು ಕಲಿಯೋದೇ ಬೇರೆ ಕೆಲಸ ಸಿಗೋದೇ ಬೇರೆ ಅಂಥದ್ದರಲ್ಲಿ ಕೆಲಸ ಸಿಗ್ಬೇಕಾದ್ರೆಯೂ ಊರಲ್ಲಿರುವ ಒಂದು ಅಂಗಡಿಯಲ್ಲಿ ನಿಂತು ಕೆಲಸ ಮಾಡುವುದಂದ್ರೆ ಅದು ಅವರಿಗೆ ಒಂಥರ ಅಸೂಯೆ ಇನ್ನೊಬ್ಬರ ಕೈ ಕೆಳಗೆ ಕೆಲಸ ಮಾಡೋದ್ ಹೇಳ್ತೇವಲ್ವ ಅಂಥದ್ದು ಈಗ ಜಾಸ್ತಿ ಮಾಡ್ತಾಯಿದ್ದಾರೆ ಅದ್ರಲ್ಲೂ ನಮ್ಮದೇ ಸ್ವಂತ ಬಿಸ್ನೆಸ್ಸಿದ್ದರೆ ನಮಗೆ ಆಗುವ ಲಾಭ ಜಾಸ್ತಿ ಇದನ್ನು ಯಾರೂ ಮನಗಣಿಸ್ತಿಲ್ಲ ಎಲ್ಲರೂ ಐವತ್ತು ಸಾವಿರ ಪ್ಯಾಕೇಜ್ ಸಿಗ್ತದೆ ಅರುವತ್ತು ಸಾವಿರ ಪ್ಯಾಕೇಜ್ ಸಿಗ್ತದಂತ ಎಮ್ ಎನ್ ಸಿ ಕಂಪೆನಿಗಳಲ್ಲೆಲ್ಲ ಹೋಗ್ತಿದ್ದಾರೆ ಅಲ್ಲಿ ಏನಂದರೆ ಅವ್ರು ನಾವು ಇನ್ನೊಬ್ರ ಅಂಡರಲ್ಲಿ ಕೆಲಸ ಮಾಡಿ ಅವ್ರು ನಮಗೆ ಹಣ ಕೊಟ್ಟರೆ ಮಾತ್ರ ನಮಗೆ ಎಲ್ಲ ಕಟ್ಟಾಗಿ ಅಷ್ಟು ಸ್ಯಾಲರಿ ಸಿಗುತ್ತೆ ಬಟ್ ನಾವು ನಮ್ಮ ಸ್ವಂತ ಉದ್ಯೋಗವನ್ನು ನಮ್ಮ ಸಂಸ್ಕೃತಿಯಿಂದ ಬಂದ ಸ್ವಂತ ಉದ್ಯೋಗವನ್ನು ಪಾಲಿಸ್ತಾ ಹೋದರೆ ಅದರಲ್ಲಿ ನಮ್ಗೆ ಸಿಗುವ ಲಾಭ ದುಪ್ಪಟ್ಟು ಅಂತಲೇ ಹೇಳ್ಬೋದು ಇಷ್ಟು ಲಾಭ ಇರಬೇಕಾದ್ರೆ ಎಲ್ಲರೂ ಈ ಸಂಸ್ಕೃತಿಯನ್ನು ಬಿಟ್ಟು ಹೋಗ್ತಾಯಿದ್ದಾರೆ ವ್ಯಾಪಾರ ಮಾತ್ರ ಅಲ್ಲ ಫಾರ್ ಎಕ್ಸಾಂಪಲ್ ಒಂದೊಂದು ಒಂದೊಂದು ಒಂದೊಂದು ಇರ್ತದೆ ಕಮ್ಮಾರರು ಚಮ್ಮಾರರು ಆಗಿರ್ಬೋದು ಕುಂಬಾರರು ಆಗಿರ್ಬೌದು ಅಂಥದ್ದು ಅವರವ್ರಿಗೆ ಸಂಸ್ಕೃತಿಗೆ ತಕ್ಕಂತೆ ಅವರವ್ರು ನಡೆಸ್ಕೊಂಡು ಹೋದರೆ ಅದು ನಾವು ನಮ್ಮ ಸಂಸ್ಕೃತಿಗೆ ಕೊಡುವ ಒಂದು ಬೆಲೆ ಆದರೆ ಈಗಿನ ಕಾಲದಲ್ಲಿ ಆಧುನಿಕ ಯುಗದಲ್ಲಿ ಕಂಪ್ಯೂಟರ್ ಗಣಕಯಂತ್ರಗಳು ಬಂದಿರೋದ್ರಿಂದ ನಮ್ಮ ಸಂಸ್ಕೃತಿಯನ್ನು ಫಾಲೋ ಮಾಡೋರು ಕಮ್ಮಿಯಾಗಿದ್ದಾರೆ ನಮ್ಮ ಸಂಸ್ಕೃತಿಯನ್ನು ಬೆಳೆಸೋರು ಕಮ್ಮಿಯಾಗಿದ್ದಾರೆ ಮತ್ತು ಏನಂದರೆ ನಮ್ಮ ಈಗಿನ ಮಕ್ಕಳಿಗೆ ಹಿರಿಯರು ಮಾಹಿತಿಯನ್ನು ನೀಡ್ತಾಯಿಲ್ಲ ಏನಾಗಬೇಕು ಅಂತ ಹಾಗಿರಬೇಕಾದ್ರೆ ಅವರಿಗೂ ಗೊತ್ತಾಗಲ್ಲ ಹಾಗೇ ಹೇಳಿಕೊಡುವವ್ರು ಯಾರೂ ಇರಲ್ಲ ಸೊ ಅವರಿಗೆ ಅಂಥ ಒಂದು ಆ ಒಂದು ಮಾಹಿತಿಯನ್ನು ದೊರೆಯುವಂಥ ವ್ಯವಸ್ಥೆಯನ್ನು ಮಾಡಿದ್ರೆ ನಮ್ಮ ಸಂಸ್ಕೃತಿಯನ್ನು ನಾವು ಬೆಳೆಸಿಕೊಳ್ತಾ ಹೋಗ್ಬೌದು ಅಂತ ಹೇಳ್ಬೋದು